ಕಾಗದದ ಮೇಲೆ ನಾನು ಮೊದಲು ತುಂಬ ಅಚ್ಚುಕಟ್ಟಾಗಿ ಸಾಂಪ್ರದಾಯಿಕವಾಗಿ ಬರಿತಾ ಇದ್ದೆ ಆದರೆ ಈಗ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಬಂದಾಗಲಿಂದ ಎಲ್ಲರೂ ಟೈಪಿಂಗನ್ನ ಕಲಿತ್ಕೊಂಬಿಟ್ಟಿದ್ದಾರೆ ಅದರಿಂದ ಅದರಿಂದ ಅಕ್ಷರ ತುಂಬ ಚೇಂಜ್ ಆಗಿದೆ ಅದರಿಂದ ಬರೆಯೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಬರವಣಿಗೆಯಲ್ಲಿ ತುಂಬ ಬದಲಾವಣೆಯಾಗಿದೆ ಬರೆಯಲು ಕಷ್ಟ ಆಗಿದೆ ಟೈಪಿಂಗ್ ಮಾಡಲು ಸುಲಭವಾಗಿದೆ ಟೈಪಿಂಗ್ ಬಂದಾಗಿಂದ ಅಷ್ಟೇ ಬರೆಯೋದು ತುಂಬ ಕಡಿಮೆಯಾಗಿದೆ ಆದ್ದರಿಂದ ಬರ ಬರವಣಿಗೆಯಲ್ಲಿ ತುಂಬ ಸಾಂಪ್ರದಾಯಿಕವಾಗಿ ಬರೀತಿದ್ದ ನಾನು ಈಗ ಬರೆಯಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಸಾಂಪ್ರದಾಯಿಕವಾಗಿ ಬರೀತಿದ್ದ ನನ್ನ ಬರವಣಿಗೆ ಈಗೇನು ಅಷ್ಟು ಬರುತ್ತಿಲ್ಲ ಅಷ್ಟೊಂದು ಹೇಳೋಕು ಆಗಲ್ಲ ಕಂಪ್ಯೂಟರ್ಸ್ ಮತ್ತು ಮೊಬೈಲ್ ಫೋನಲ್ಲಿ ತುಂಬ ಟೈಪಿಂಗೇ ಜಾಸ್ತಿ ಆಗೋಗಿಬಿಟ್ಟಿದೆ